ಪ್ರಯಾಣದ ಉದ್ದೇಶ ಕೆಲವೂ ಈ ಹಿಂದೆ ಆಳಿದಂಥ ನಮ್ಮ ರಾಜ್ಯ ನಮ್ಮ ದೇಶ ಆಳಿದಂಥ ರಾಜರುಗಳ ಇತಿಹಾಸವನ್ನು ತಿಳಿಯಲು ಐತಿಹಾಸಿಕ ಸ್ಥಳಗಳು ಮತ್ತು ಅವರು ನಿರ್ಮಿಸಿದ ಅರಮನೆಗಳು ಕೋಟೆಗಳು ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡಲು ಸಲುವಾಗಿ ನಿರ್ಮಿಸಿಕೊಂಡಂತಹ ಕೋಟೆಗಳು ಮತ್ತೆ ಅವರು ನಂಬಿದ್ದಂಥ ನಂಬಿರತಕ್ಕಂಥ ದೇವಾಲ ದೇವರುಗಳ ದೇವಾಲಯಗಳು ಅದನ್ನೂ ಯಾವ ಯಾವ ಶೈಲಿಯಲ್ಲಿ ಮಾಡಿದ್ದಾರೆ ಎಷ್ಟು ರಮಣೀಯವಾಗಿ ಮಾಡಿದರು ತಿಳಿಯಲು ಮತ್ತು ಆಗಿನ ಕಾಲದಲ್ಲಿ ಅವರು ಯಾವ ಯಾವ ವಸ್ತುವಿಂದ ನಿರ್ಮಾಣ ಮಾಡಿರ್ತ್ತ ಮಾಡಿಯ ಮಾಡಿರ್ಬೋದಾದಂತಹ ಶಿಲ್ಪಿಗಳನ್ನು ನೋಡಲು ಮತ್ತು ಕೆಲವು ದೇವಾಲಯಗಳ ಕೆತ್ತನೆಯನ್ನು ನೋಡಲು ಮತ್ತು ದೇವರ ವಿಗ್ರಹಗಳನ್ನು ಯಾವ ರೀತಿ ಕೆತ್ತನೆ ಮಾಡಲಾಗಿತ್ತೆಂದು ತಿಳಿಯಲು ಮತ್ತೆ ಕೆಲವು ಪರಿಸರವಾಗಿ ಪ್ರಕೃತಿಯು ಸುಂದರವಾಗಿರತಕ್ಕಂಥ ರಮಣೀಯವಾದ ಸ್ಥಳಗಳು ಮತ್ತೆ ಮನಸ್ಸಿಗೆ ಮುದ ನೀಡುವಂತಹ ಕೆಲವೂ ಪ್ರವಾಸಿ ತಾಣಗಳು ಮತ್ತು ಕರಾವಳಿ ಭಾಗದ ಕೆಲವು

ಸಮುದ್ರದ ಪ್ರವಾಸಿ ತಾಣಗಳು ಮತ್ತೂ ಕೆಲವು ಪಕ್ಷಿಗಳು ಮತ್ತೆ ನೆಲೆಸಿರತಕ್ಕಂಥ ರಮಣೀಯವಾದ ಸ್ಥಳಗಳನ್ನು ಕೆಲವು ಪಕ್ಷಿಗಳು ಕೆಲವೊಂದು ದಿನಗಳಲ್ಲಿ ಲಕ್ಷಾಗಟ್ಟಲೆ ಕಿಲೋ ಕಿಲೋಮೀಟ್ರ್ ಸಂಚರಿಸಿ ಕೆಲವು ತಾಣಗಳಲ್ಲಿ ನೆಲೆಕಂಡು ಅಲ್ಲಿ ಸಿಗೊ ಸಿಗುವಂತಹ ಆಹಾ ಸಮಯದಲ್ಲಿ ಸಿಗುವಂಥ ಆಹಾರಗಳನ್ನೂ ತಿನ್ನುತ್ತ ಕೆಲವು ಸಮಯಗಳನ್ನು ಕಾಲ ಕಳೆಯುವತ್ತ ಸ್ಥಳಗಳನ್ನು ಆ ಸಮಯದಲ್ಲಿ ನೋಡಬಹುದಕ್ಕಂಥ ಪಕ್ಷಿಗಳನ್ನು ನೋಡಲು ಕೆಲವು ಪ್ರವಾಸಿ ತಾಣಗಳನ್ನು ವೀಕ್ಷಣೆಯನ್ನು ಮಾಡಲು ತುಂಬ ಸಂತೋಷವಾಗುತ್ತದೆ

ಕೆಲವು ಸುಂದರ ಸ್ಮಾರಕಗಳು ಇನ್ನೂ ಹಿಂದಿನ ಕಾಲದ ನಮ್ಮ ರಾಜ ಮಹಾರಾಜರು ನಿರ್ಮಿಸತಕ್ಕಂಥ ಅವರೂ ನೆಲಸ್ತಿದ್ದ ಕೆಲವು ಅರಮನೆಗಳನ್ನು ವೀಕ್ಷಣೆಯನ್ನು ಮಾಡಲು ತುಂಬ ಸಂತೋಷವಾಗುತ್ತದೆ ಮತ್ತು ನಿಯಮಿತವಾಗಿಯೂ ಪ್ರಯಾಣವನ್ನು ನಾನು ಮಾಡುತ್ತೇನೆ